ನಮ್ಮ ಮಹಿಳಾ ಮಂಡಳಿ ವತಿಯಿಂದ ಒಂದು ಸಾರಿ ಅಡುಗೆ ಸ್ಪರ್ಧೆ ಕಾರ್ಯಕ್ರಮ ಆಯೋಜಿಸಿದ್ದರು ಆ ಕಾರ್ಯಕ್ರಮದಲ್ಲಿ ನಾನು ಭಾಗವಯ್ಸಿದ್ದೆ ಅದರಲ್ಲಿ ನಾನು ನಮ್ಮ ಉತ್ರ ಕರ್ನಾಟಕದ್ದು ಜೋಳದ ರೊಟ್ಟಿ ಬದ್ನೆಕಾಯ್ ಪಲ್ಯ ಎಣ್ಗಾಯ್ ಬದ್ನೆಕಾಯ್ ಪಲ್ಯ ಬಡಿದ ಜುಣಕ ಇವೆಲ್ಲ ಮಾಡಿದ್ದೆ ಜಜ್ಜಸ್ ತುಂಬ ಖುಷಿಪಟ್ಟರು ನನಗೆ ಫರ್ಸ್ಟ್ ಪ್ರೈಸ್ ಬಂದಿತ್ತು ಅದರಲ್ಲಿ ಆಮೇಲೆ ಅದರ ರೆಸಿಪಿ ಕೇಳಿದರು ಜಜ್ಜಸ್ಸು ಕರೆದು ನನಗೆ ಯಾವ ಥರ ಮಾಡಿದ್ದೀರಿ ತುಂಬ ಚೆನ್ನಾಗಿದೆ ಬಾಯಲ್ಲಿ ತುಂಬ ರುಚಿಯಾಗಿದೆ ಅಡುಗೆ ಅಂತ ಎಲ್ಲ ಅವಾಗ ನಾನು ಹೇಳಿದೆ ಜೋಳದ ಹಿಟ್ಟನ್ನು ಹಿಟ್ಟನ್ನು ಕಲೆಸಿ ಜೋಳದ ರೊಟ್ಟಿ ಮಾಡೋದು ಅಂದರೆ ಒಂದು ಪಾತ್ರೆಲಿ ಸ್ವಲ್ಪ ನೀರು ಕುದಿಯಕ್ಕೆ ಇಟ್ಟು ಅದರಲ್ಲಿ ಸ್ವಲ್ಪ ಉಪ್ಪು ಹಾಕಿ ಅದಕ್ಕೆ ಜೋಳದ ಹಿಟ್ಟು ಹಾಕಿ ಚೆನ್ನಾಗಿ ತಿರುವಬೇಕು ತಿರುವ್ಕೊಂಡು ಅದನ್ನು ಬಿಸಿ ಬಿಸಿ ಇರೋದ್ರಲ್ಲೇ ಜೋಳದ ಹಿಟ್ಟಿಗೆ ಆ್ಯಡ್ ಮಾಡಿ ಅದನ್ನು ಚೆನ್ನಾಗಿ ತಟ್ಟಿ ಅದನ್ನು ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಾಡ್ಕೊಂಡಾದ ಮೇಲೆ ತೆಳ್ಳಗೆ ಲಟ್ಟಿಸಿ ಅದನ್ನು ಬೇಯಿಸ್ಬೇಕು ಚೆನ್ನಾಗಿ ಬೇಯ್ಸಿದ್ರೆ ಗರಿ ಗರಿಯಾಗಿ ಚೆನ್ನಾಗಿರುತ್ತೆ ಬೇಕಂದರೆ ಮೆತ್ತಗೂ ಮಾಡ್ಕೊಳ್ಬೌದು ಅದಾದ ಮೇಲೆ ಎಣ್ಗಾಯ್ ಬದ್ನೆಕಾಯ್ ಪಲ್ಯ ಯಾವ ಥರ ಮಾಡಿದ್ದೀರಿ ಅಂತ ಕೇಳಿದರು ಅವಾಗ್ಲೂ ಹೇಳಿದೆ ಕೊಬ್ಬು ಹಸಿ ಹಸಿ ಕೊಬ್ಬರಿ ಉಳ್ಳಾಗಡ್ಡೆ ಅದೆಲ್ಲ ರುಬ್ಬಿಕೊಂಡು ಅದರಲ್ಲಿ ಗರಂ ಮಸಾಲೆ ಅರಿಶ್ಣ ಖಾರ ಉಪ್ಪು ಕೊತ್ತಂಬ್ರಿ ಕರಿಬೇವು ಜೀರಿಗೆ ಹುಣ್ಸೆಹಣ್ಣು ಇದೆಲ್ಲ ಹಾಕಿಬಿಟ್ಟು ಮಿಕ್ಸಿ ಮಾಡಿಕೊಂಡು ಆಮೇಲೆ ಚಿಕ್ಕದಾಗಿರೋ ಬದ್ನೆಕಾಯಿಯನ್ನು ತೊಗೊಂಡು ಅದನ್ನು ಫಸ್ಟ್ಗೆ ಎಣ್ಣೇಲಿ ಕರ್ಕೊಳ್ಬೇಕು ನೀಟಾಗಿ ಫೋ ನಾಲ್ಕು ಶ್ ನಾಲ್ಕು ಶೇಪ್ ಬರೋ ಥರ ಅದನ್ನು ಕಟ್ ಮಾಡಿ ಅದನ್ನು ಎಣ್ಣೇಲಿ ಕರ್ಕೋಬೇಕು ಕರ್ಕೊಂಡು ಅದು ಆದ ಮೇಲೆ ಅದನ್ನು ಅದರಲ್ಲಿ ಮಿಕ್ಸ್ ಮಾಡಿರೋ ರುಬ್ಬಿರ್ತೀವಲ್ಲವ ಅದನ್ನೆಲ್ಲ ತೊಗೊಂಡು ಮಿಕ್ಸ್ ಮಾಡಿ ಅದನ್ನು ಚೆನ್ನಾಗಿ ಕುದಿಸ್ಬೇಕು ಅದಾದ ಮೇಲೆ ರೊಟ್ಟಿ ಜೊತೆ ಹಚ್ಕೊಂಡು ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಆ ಥರ ಅಂತ ಹೇಳಿದೆ ಅವ್ರಿಗೆ ಆ ಜಜ್ಜಸ್ ಮಾತ್ರ ತುಂಬ ಖುಷಿಪಟ್ಟರು ದ್ ಇಲ್ಲ ತುಂಬ ಟೇಸ್ಟಿಯಾಗಿದೆ ನಾವೂ ಒಂದು ಸಾರಿ ಟ್ರೈ ಮಾಡಿ ನೋಡ್ತೇವೆ ಮನೆಯಲ್ಲಿ ಅಂತ ಹೇಳಿದರು ನನಗೆ ಪ್ರಥಮ ಸ್ಥಾನ ಬಂದಿರೋದು ತುಂಬ ಖುಷಿ ಆಗಿತ್ತು ಅವಾಗ